ನನಗೆ ಮಲೆನಾಡಿನಲ್ಲಿ ಮಾಡುವಂಥ ಅಡುಗೆ ಮ ಮ ಅಡುಗೆ ಮಾಡಲು ನನಗೆ ತುಂಬನೇ ಇಷ್ಟವಾದ ಪದ್ಧತಿಯಾಗಿದೆ ನಮ್ಮ ಮಲೆನಾಡಿನಲ್ಲಿ ಮಾಡುವ ಪಾಕ ಪದ್ಧತಿ ನನಗೆ ತುಂಬನೇ ಇಷ್ಟ ಯಾಕೆಂದ್ರೆ ಈ ಪಪ್ ನಮ್ಮ ಮಲೆನಾಡಿನಲ್ಲಿ ಮಾಡುವ ಕೆಲವೊಂದು ಪಾಕ ಪದ್ಧತಿ ತುಂಬಾನೇ ಈಝೀ ಮತ್ತು ರುಚಿಕರವಾಗಿರುತ್ತದೆ ಸರಳ ಮತ್ತು ರುಚಿಕರವಾದ ವಾದ ಅಡುಗೆಯಾಗಿದೆ ಯಾಕೆಂದರೆ ನಮ್ಮಲ್ಲಿ ಈ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿಗಳು ಅಥವಾ ರಾಗಿ ರೊಟ್ಟಿ ಇಂಥವುಗಳನ್ನೆಲ್ಲ ಮಾಡಲಾಗುತ್ತದೆ ಇವು ನಮ್ಮ ಆರೋಗ್ಯಕ್ಕೂ ಹಿತಕರ ಮತ್ತು ರುಚಿಕರ ಮತ್ತು ಹೀಗೆ ಕೆಲವು ಜನರು ಈಗ ಈಗಿನ ಜಮಾನದಲ್ಲಿ ಡಯೆಟ್ಟನ್ನು ಮಾಡುತ್ತಾರೆ ಅಂಥವರಿಗೂ ಸಹ ಇದು ಒಳ್ಳೆಯದು ಮತ್ತು ಕೆಲವೊಂದು ಇದಕ್ಕೆ ಪಲ್ಯಗಳನ್ನು ಸಹ ಮಾಡಲು ತುಂಬನೇ ಇ ಸರಳ ಈಗಿನ ಮಕ್ಕಳು ಸಹ ಇದನ್ನು ನೋಡಿ ಮಾಡಬಹುದು ಅದಕ್ಕಾಗಿ ನನಗೆ ನಮ್ಮ ಈ ಮಲೆನಾಡಿನಲ್ಲಿ ಮಾಡುವಂಥ ಅಡುಗೆಗಳು ನ್ನು ಮಾಡುವ ಳು ತುಂಬನೇ ಇಷ್ಟವಾಗುತ್ತದೆ ಮತ್ತು ಮತ್ತು ಅನೇಕ ರೀತಿಯ ಈ ನಮ್ಮ ಮಲೆನಾಡಿನಲ್ಲಿ ಅಡುಗೆಗಳನ್ನು ಮಾಡುತ್ತಾರೆ ಅವುಗಳನ್ನು ಸವಿಯಲು ಸಹ ನನಗೆ ತುಂಬನೇ ಇಷ್ಟವಾಗುತ್ತದೆ